ನನ್ನ ಒಂದು ಆರ್ಡರ್ ರದ್ದಾಗಿದೆ ಅದು ಅದರ ಹಣ ವಾಪಸ್ ಬೇಕು ನನಗೆ ಅದು ಆ ವಸ್ತುವಿನ ಗುಣಮಟ್ಟ ನನಗೆ ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ ಅದಕ್ಕೋಸ್ಕರ ನನಗೆ ಅದು ಬೇಡ ಆಗಿದೆ ಬೇಡ ಆಗಿದ್ದ ಕಾರಣ ನಾನು ಅದು ಹಣವನ್ನು ವಾಪಸ್ ಕೇಳ್ತಾ ಇದ್ದೀನಿ ತುಂಬ ಕ್ಷಮಿಸಿ ಬಿಡಿ ನನಗ್ ಅದು ಇಷ್ಟ ಆಗಿದ್ದರೆ ನಾನು ಇಟ್ಕೊಬಿಡ್ತಿದ್ದೆ ನಂಗೆ ಅದು ಗುಣಮಟ್ಟ ಇಷ್ಟ ಆಗದ ಕಾರಣ ನಾನು ಅದನ್ನು ವಾಪಸ್ಸು ಕೇಳಬೇಕಾಗ್ತಿದೆ ಕ್ಷಮ್ಸಿ ಬಿಡಿ ಸಾರಿ ಫಾರ್ ದ್ಯಾಟ್ ನನಗೆ ಇಷ್ಟ ಆಗಿದ್ದರೆ ನಾನು ನಿಜ ಅದನ್ನು ತುಂಬ ಖುಷಿಪಟ್ಟು ಹಾಕ್ಕೊಳ್ಳೋ ಥರದ್ದು ವಸ್ತು ಆಗಿದ್ದರೆ ನಿಜ ನಾನು ಏನು ರದ್ದು ಪಡಿಸಬೇಕಾಗೋ ಸನ್ನಿವೇಶಾನೇ ಬರ್ತಿರಲಿಲ್ಲ ನನಗೆ ಏನಾದ್ರೂ ಮಾಡಿ ಅದನ್ನು ಹಣವನ್ನು ಮರುಪಾವತಿ ಮಾಡ್ತೀರಾ ನನ್ನ ಅಕೌಂಟ್ ಇದಕ್ಕೆ ಖಾತೆಗೆ ಆದರೂ ನಂಗೆ ಇಲ್ಲಾಗಿದ್ದರೆ ನಾನ್ನು ನಿಜವಾಗ್ಲೂ ನಾನು ಅದನ್ನು ಇದು ಮಾಡ್ತಾ ಇರಲಿಲ್ಲ ಅದೊಂದು ಕಾರಣ ಅಷ್ಟೇ ನನಗೆ ಅದೊಂದು ಗುಣಮಟ್ಟ ಹಾಗೂ ಅದೊಂದು ಇಷ್ಟ ಆಗ್ಲಿಲ್ದಿದ್ದ ಕಾರಣಕೋಸ್ಕರ ನಾನು ಅದನ್ನು ವ ಇದನ್ನ ರದ್ದು ಪಡಿಸಬೇಕಾಯಿತು ಅದರದ್ದೊಂದು ನನಗೆ ಖಾತೆಗೆ ಹಣವನ್ನು ವ ಮರುಪಾವತಿ ಮಾಡಿ ಪ್ಲೀಸ್ ಥ್ಯಾಂಕ್ ಯು